ನನ್ನ ಹೆಮ್ಮೆಯ ಸಾಧನೆ ಹೇಳ್ಬೇಕಂದ್ರೆ ನಾನು ಶಿವ್ಮೊಗ್ಗದಲ್ಲಿ ಇದ್ದೆ ನಮ್ಮನೆ ಸ್ವಂತ ಊರು ಶಿವ್ಮೊಗ್ಗ ನಮ್ಮಜ್ಜಿ ಮನೆ ಚಿತ್ರದುರ್ಗ ನಾನು ಶಿವ್ಮೊಗ್ಗ ಬಿಟ್ಬಿಟ್ಟು ಚಿತ್ರದುರ್ಗಕ್ಕೆ ಬಂದೆ ಟೆಂತಿಗೆ ಟೆಂತ್ ಬಂದ್ಬಿಟ್ಟು ಇಲ್ಲಿ ಅಜ್ಜಿ ಮನೇಲಿದ್ದೆ ಓದುತ್ತಾ ಇದ್ದೆ ಅವ್ರಿಗೆ ಎಲ್ಪ್ ಮಾಡ್ಕೊಂತ ಇದ್ದೆ ಎಲ್ಲರ ಜೊತೆ ಚೆನ್ನಾಗಿದ್ದೆ ಇಲ್ಲಿ ಬಂದು ದಿನ ಸ್ವಲ್ಪ ಓದ್ತಿದ್ದೆ ಆಮೇಲೆ ಎಲ್ಲರ ಜೊತೆ ಚೆನ್ನಾಗಿದ್ದೆ ಬರ್ತಾ ಬರ್ತಾ ಬರ್ತಾ ಬರ್ತಾ ಓದೋಕ್ಕೆ ಟೈಮೇ ಸಿಗ್ತಿರಲಿಲ್ಲ ಅಲ್ಲಿಗೆ ಹೋಗ್ಬಾ ಇಲ್ಲಿಗೆ ಹೋಗ್ಬಾ ಅಂತೇಳ್ತಿದ್ದರು ಅಜ್ಜಿಯವ್ರೆಲ್ಲ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತೆಲ್ಲ ಆಯ್ತು ಸರಿ ಅಂತ ಹೋಗ್ತಿದ್ದೆ ಟೆಂತ್ ಪಾಸ್ ಮಾಡ್ಬೇಕಂತ ಅಂದ್ಕೊಂಡೆ ಪಾಸಾಯಿತು ಸ್ವಲ್ಪ ಹಾಗೋ ಹೀಗೋ ಟೆಂತ್ ಸ್ವಲ್ಪ ಸ್ಕೋರಾಯಿತು ಚೆನ್ನಾಗಿತ್ತು ಆಮೇಲೆ ಫಸ್ಟ್ ಇಯರಿಗೆ ಸೇರಿದೆ ಇಲ್ಲೇ ಇಲ್ಲೇ ಚೆನ್ನಾಗಿತ್ತು ಫಸ್ಟ್ ಇಯರು ಸೇರಿದೆ ಫಸ್ಟ್ ಇಯರಲ್ಲೂ ಸ್ವಲ್ಪ ಓದಕ್ಕೆ ತ್ರಾಸು ಆಗೋದು ಹಾಗಂದ್ರು ಏನೂ ಮಾಡೋಂಗಿಲ್ಲ ಬಂದಿದ್ದೀನಿ ಊರು ಬಿಟ್ಟು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಓದುತ್ತಾ ಇದ್ದೆ ಓದುತ್ತಾ ಓದುತ್ತಾ ಓದುತ್ತಾ ಓದುತ್ತಾ ಹಂಗೇ ಒಂದು ಕೆಲ್ಸಕ್ಕೆ ಹೋಗ್ತಿದ್ದೆ ಕೆಲ್ಸಕ್ಕೆ ಹೋಗ್ತಿರಬೇಕಾರೆ ಅವರು ಇನ್ನೂರೈವತ್ತು ರೂಪಾಯಿ ಸ್ಯಾಲ್ರಿ ಕೊಡೋರು ದಿನಕ್ಕೆ ಆ ಸ್ಯಾಲ್ರಿನ ಒಂದು ಕಡೆ ಇಟ್ಕಂಡು ಅಜ್ಜಿ ತಾತನೇ ಎಲ್ಲ ನೋಡ್ಕೊಂತಿದ್ರು ನನ್ನ ಖರ್ಚಿಗಂತ ಬಿಟ್ಟಿದ್ದರು ಕೆಲಸಕ್ಕೆ ನನ್ನ ಖರ್ಚಿಗಂತ ಇನ್ನೂರೈವತ್ತು ರೂಪಾಯಿ ದಿನಾ ಕೆಲ್ಸಕ್ಕೆ ಹೋದಾಗೆಲ್ಲ ನಾನೇ ಇಟ್ಕಂತಿದ್ದೆ ಚೆನ್ನಾಗಿ ನೋಡ್ಕಳೋರ್ ಎಲ್ಲ ಏನೂ ತೊಂದರೆ ಕೊಡ್ತಿರಲಿಲ್ಲ ಅರಾಮಾಗಿದ್ದೆ ಅಜ್ಜಿ ತಾತನ ಜೊತೆಯೆಲ್ಲ